ನನಗೆ ನಳಪಾಕ ಎಂದರೆ ತುಂಬ ಇಷ್ಟ ಪುಳಿಯೋಗರೆ ಚಿತ್ರಾನ್ನ ಮತ್ತು ಮಸಾಲ ಅನ್ನ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂಥಕ್ಕಂತಹ ಅನ್ನದ ರೂಪ ಹಾಗೆಯೇ ಕೆಲವೊಂದು ಅನ್ನಕ್ಕೆ ಗೀ ರೈಸು ಮತ್ತು ಬೇರ್ಬೇರೆ ರೈಸುಗಳಿಗೆ ಕೆಲವೊಂದು ಬಾದಾಮಿ ಮುಂತಾದ ಪದಾರ್ಥಗಳನ್ನು ಬಳಸುವುದುಂಟು